ಹಲೋ ಹಾಂ ಹೇಳಿ ಹೇಳಿ ಹಾಂ ಹೌದು ರೀ ಗೀತಾ ಟ್ರಾವೆಲ್ಸೇ ಮಾತಾಡುದು

ಇದಾವಲ್ಲಾ ರೀ ಹೋಗ್ತಾವಲ್ಲ ಜುಬ್ ಹಾಂ ಹತ್ತು ಹದಿನೈದು ರೂಪಾಯಿ ಇದೆ ನೋಡಿರಿ ಅಷ್ಟೇ ಜುಬ್ಲಿ ಸರ್ಕಲಿಂದ ಶಿವ್ಗಿರಿಗೆ ಹೋಗಕ್ಕೆ ತುಂಬ ಚೀಪ್ ಇಟ್ಟೀವಿ ಹತ್ತು ಹದಿನೈದು ರೂಪಾಯಿ ಚಿಕ್ಕ ಮಕ್ಳಿಗೆ ಅಂದರೆ ಫೈ ರೂಪೀಸ್ ಅಷ್ಟೇ ಐದು ರೂಪಾಯಿ ಅಷ್ಟೆ ಚಿಕ್ಮಕ್

ಹಾಂ ಇದಾವಲ್ಲ ರಿ ಮತ್ತು ಆಫರು ಕೊಡ್ತೀವಿ ಭಾಳ ಜನ ಇದಾರಂದ್ರೆ ಎ ಒಬ್ಬ ಒಬ್ಬೊಬ್ರ ತಲೀಗೆ ಒಬ್ಬೊಬ್ರಿಗೆ ಐದು ಐದು ರೂಪಾಯಿ ಅಷ್ಟೇ ಕೊಡ್ತೀವಿ ನೋಡಿರಿ ನಾವು ಯೂನಿವರ್ಸಿಟಿಗೆ ಎಲ್ಲ ಇದ್ದಾರೆ ದೊಡ್ಡ ನೋಡಿರಿ ಬೆಂಗ್ಳೂರಿಗ್ ಹೋಗೋ ಬಸ್ಸು ದೊಡ್ಡವು ಚಿಕ್ಕವು ಅದಾವೆ ನೀವು ಅದನ್ನು ಯಾವ ಬಸ್ಸ್ ಎಷ್ಟು ಜನ ಇದಾರೆ ಅದರ ಮ್ಯಾಗೆ ನೀವು ಬಂದು ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೋ ರೀ ಯಾವ ಗಾಡಿ ಬೇಕು ಏನಂತ

ಹೌದು ಹೌದು ಹ್ಞೂ ಹೌದು ಕೊಡ್ತೀವಿ ಎಲ್ಲ ಯಾವ ಟೈಮಿಗೆ ಬೇಕಂದ್ರೆ ಅವೆಲೆಬಲ್ ಅದಾವೆ ನಮ್ಮ ಹತ್ತಿರ ಹಾಂ ಇದೆ ಇದಾವೆ ಅದಾವೆ ಅದ ಹತ್ತು ರೂಪಾಯ್ನಲ್ಲಿ ಅಷ್ಟೇ ನೀವು ಹೋಗ್ತೀರಿ ಬರಿ ಹೌದು ರೀ ಹ್ಞೂ ಹಾಂ ಡ್ರೈವರೂ ಇದ್ದಾನೆ ಕಂಡೆಕ್ಟ್ರೂ ಇರ್ತಾರೆ ರೀ ಅವರು ಜೊತೆಗೆ ಹಾಂ ಹೌದು ಹೌದು ಬನ್ರಿ ಇಲ್ಲಿ ಬಂದು ನಮ್ಮ ಟ್ರಾವೆಲ್ ಏಜೆನ್ಸಿಗೆ ಬನ್ನಿರಿ ನೀವು ಚಾಯ್ಸ್ ಹಾಂ ಹಾಂ ಕಳ್ಸಿರಲ್ಲ ಅನ್ಕೂಲ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀವಿ ಅದಕ್ಕೆ ನೀವು ನಮ್ಮ ಏಜೆನ್ಸಿಗೆ ಬಂದು ಬಸ್ ಸೆಲೆಕ್ಟ್ ಮಾಡ್ಕೋ ರೀ ಯಾವ್ದು ಬೇಕು ಎಷ್ಟು ಜನ ಮಕ್ಕಳಿಗೆ ಯಾವ ಬಸ್ ಅಂದರೆ ನಾವು ಅದ್ರ ಬಗ್ಗೆ ರೇಟ ಆಫರ್ನಲ್ಲಿ ನಿಮ್ಗೆ ರೇಟ್ ಮಾಡಿ ಕೊಡ್ತೀವಿ ಒಂದು

ಹಾಂ ಲಗ್ಸುರಿ ಬೇಕಂದ್ರೆ ಲಗ್ಸುರಿ ಇದಾವೆ ರೀ ಆಮೇಲೆ ಚಿಕ್ಕ ಟ್ರಾವೆಲ್ ಬೇಕಂದ್ರೆ ಚಿಕ್ಕ ಟ್ರಾವೆಲ್ಸ್ ಇದಾವೆ ಫೆಸಿಲಿಟಿ ಎಲ್ಲ ಸೀಟು ಎ ಸಿ ಇದೇರಿ ಮೇಡಮ ಸೀಟ್ ಎಲ್ಲ ಲಕ್ಸುರಿ ಸೀಟ್ಸ್ ಇದ್ದಾವೆ ಆರಾಮ ಸ್ಲೀಪಿಂಗ ಸೀಟ್ಸ್ ಅದಾವೆ ಬೇಕಂದರೆ ಮ್ಯೂಸಿಕು ಟಿ ವಿ ಅವೆಲಬಲ್ ಐತಿ ಎ ಸಿ ಇದೆ ತುಂಬ ಲಕ್ಸುರಿ ಜರ್ನಿ ಮಾಡ್ಬೋದು ಅದರಲ್ಲಿ ಎಸ್ ಎಸ್ ಮೇಡಮ್ ಬನ್ನಿ ಓಕೆ ಹಾಂ ಓಕೆ ಬಾಯ್ ತ್ಯಾಂಕ್ ಯೂ